ಯೋಗವು ಕೆಲವು ವ್ಯಾಯಾಮದ ಒಂದು ಪ್ರಕಾರ ವಾಗಿದೆ ಯೋಗ ಎಂದ ತಕ್ಷಣ ನಮಗೆ ಶಾಲೆಯ ದಿನಗಳೇ ನೆನಪಾಗುತ್ತದೆ ಏಕೆಂದರೆ ಉಚಿತವಾಗಿ ಯೋಗವನ್ನು ಕಲಿಸಿಕೊಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಯೋಗವನ್ನು ಅಭ್ಯಸಿಸುವುದಕ್ಕೋಸ್ಕರ ಶಾಲೆಗಳನ್ನು ಆರಂಭಿಸಿಕೊಂಡಿದ್ದಾರೆ ಯೋಗ ಕ್ಲಾಸ್ ಅಂತ ಯೋಗ ಕ್ಲಾಸ್ ಯಾಕೆ ಸ್ಟಾರ್ಟಾಯಿತು ಇದರ ಹಿನ್ನೆಲೆ ಏನು ಯೋಗ ಮಾಡುವುದರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಅಂತ ನೋಡೋದಾದರೆ ಯೋಗ ಮಾಡೋದರಿಂದ ನಮಗೆ ದೇಹದ ಚಲನೆ ವೇಗವಾಗುತ್ತೆ ದೇಹವು ತನ್ನ ಕಾರ್ಯವನ್ನು ಸರಿಯಾದ ಸಮಯಕ್ಕೆ ಮುಗಿಸೋದಕ್ಕೆ ಯೋಗ ಸ ಅವಕಾಶವನ್ನು ಮಾಡಿಕೊಡುತ್ತೆ ಮನಸ್ಸಿನ ಒಂದು ದೃಢತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಯೋಗವನ್ನು ಮಾಡ್ಬೋದಾಗಿರುತ್ತೆ ಈ ಯೋಗ ಮಾಡೋದರಿಂದ ನಮ್ಮ ಉಸಿರಾಟ ಪ್ರಕ್ರಿಯೆಯೂ ಸಹ ಸರಳವಾಗಿ ಸುಗಮವಾಗಿ ನಡೆಯುತ್ತದೆ ಈಗ ಏನಾಗ್ತಿದೆ ಅಂತ ಹೇಳಿದರೆ ಹೃದಯಾಘಾತಗಳು ಸಂಭವಿಸ್ತಾಯಿದೆ ಯಾವುದೇ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಸಾಯುವಂತಹ ಸ್ಥಿತಿ ಹೆಚ್ಚು ಕ ಹೆಚ್ಚು ಹೆಚ್ಚು ಕಂಡು ಬರುತ್ತಾಯಿದೆ ಈ ಇದನ್ನೆಲ್ಲ ತಡೆಹಿಡಿಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಹಾಗಿದ್ದಾಗ ನಾವು ಬೆಳಗ್ಗೆ ಪ್ರತಿ ಮುಂಜಾನೆ ಬೇಗನೇ ಎದ್ದು ಯೋಗವನ್ನು ಮಾಡುವುದರಿಂದ ನಮಗೆ ದೇಹದಲ್ಲಿನ ಅನಾರೋಗ್ಯತೆಯನ್ನು ಓಡಿಸುವಂತಹ ಒಂದು ಸುಲಭವಾದ ಸಾಧನ ಯೋಗ ಆಗಿದೆ ಯೋಗ ಮಾಡುವುದರಿಂದ ನಮಗೆ ದೇಹದ ಆರೋಗ್ಯತೆ ಕಾಪಾಡ್ಕೊಳ್ಬೋದಾಗಿರುತ್ತೆ ಹಾಗೆ ಯೋಗದಿಂದ ನಾವು ಹಲವಾರು ಹಂತಗಳನ್ನು ಅನುಭವ್ಸಿ ಅನುಸರಿಸಬೇಕಾಗಿರುತ್ತೆ ಈವಾಗ ಪ್ರಮುಖವಾಗಿ ಯೋಗದಲ್ಲಿ ಎಂಟು ಹಂತಗಳನ್ನು ನೋಡುತ್ತೀವಿ ಪದ್ಮಾಸನ ಅರ್ಧ ಚಕ್ರಾಸನ ಶ ಭುಜಂಗಾಸನ ಹೀಗೆ ಹಲವಾರು ಆಸನಗಳನ್ನು ನೋಡುತ್ತೀವಿ ಕೊನೆ ಕೊನೆಯದಾಗಿ ನಾವು ಶವಾಸನ ಅಥವಾ ಸಮಾಧಿಯನ್ನ ತಲುಪುತ್ತೀವಿ ಯಾವುದೇ ಒಬ್ಬ ವ್ಯಕ್ತಿ ಸಮಾಧಿಯನ್ನು ತಲುಪಿದರೆ ಅವನ ಯೋಗ ಸಂಪೂರ್ಣವಾಯಿತು ಎಂದರ್ಥ ಯಾವುದೇ ಒಬ್ಬ ವ್ಯಕ್ತಿ ಸಮಾಧಿಯನ್ನು ತಲುಪಿದರೆ ಆ ಯೋಗ ಸಂಪೂರ್ಣವಾಯಿತು ಅಂತ ಅರ್ಥ ಯಾಕಂತ ಹೇಳಿದರೆ ಸಮಾಧಿಯಲ್ಲಿರುವಂತಹ ವ್ಯಕ್ತಿ ಇದ್ದ ಬದುಕಿದ್ದೂ ಸತ್ತ ಹಾಗೆ ಯೋಗದಲ್ಲಿ ತನ್ನ ಸಾವನ್ನು ಕಾಣಬಹುದಾಗಿದೆ ಅಂತ ಹೇಳಿದರೆ ಈವಾಗ ಯೋಗವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನಮಗೆ ದೇಹದಲ್ಲಿನ ದೃಢತೆ ಹೆಚ್ಚಾಗುತ್ತೆ ನಮ್ಮ ದೇಹವು ನಮ್ಮ ಅ ಕ್ರಿಯಾತ್ಮಕವಾಗಿ ಕಾರ್ಯವನ್ನು ಸಾಧಿಸುತ್ತದೆ ಅಂತ ಹೇಳಿದರೆ ಯೋಗದಲ್ಲಿ ಹಲವಾರು ಭಂಗಿಗಳನ್ನು ನಾವು ನೋಡುತ್ತೀವಿ ಯೋಗ ಮಾಡುವುದರಿಂದ ಈವಾಗ ಹಲವಾರು ದೇಶಗಳಿಂದ ಬೇರೆ ಬೇರೆ ದೇಶದ ಜನರುಗಳು ಯೋಗವನ್ನು ಕಲಿಯೋದಕ್ಕೆ ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾರೆ ಈ ಯೋಗ ಅನ್ನೋದು ಭಾರತದಲ್ಲಿ ಹುಟ್ಟುಕೊಂಡಂತಹ ಒಂದು ಸಾಧನ ಆಗಿದೆ ಇದು ಯೋಗ ಮಾಡುವುದರಿಂದ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಾಯಿದ್ದರು ಅಂತ ಹೇಳಿದರೆ ವಯಸ್ಸಾದಂತಹ ರೀತಿ ಗ ಟೈಮಲ್ಲಿ ಕಾಲು ಮಂಡಿ ನೋವು ಮೊಣಕಾಲು ನೋವು ಈ ನೋವುಗಳನ್ನು ತಪ್ಪಿಸಲಿಕ್ಕೆ ಯೋಗ ಅನ್ನೋದು ಒಂದು ಉತ್ತಮವಾದ ಸಾಧನ ಆಗಿದೆ ಯೋಗ ಮಾಡೋದರಿಂದ ನಮಗೆ ಆರೋಗ್ಯವೇ ಭಾಗ್ಯ ಈ ಗಾದೆಯನ್ನು ಕಂಡಿಯೂ ಸಹ ನಮಗೆ ಯಾವುದೇ ರೀತಿಯ ಆರೋಗ್ಯವನ್ನು ಯಾವುದೇ ಹಣದಿಂದ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಯಾಕಂತ ಹೇಳಿದರೆ ಹಣ ಕೊಟ್ಟರೆ ನಮಗೆ ಆರೋಗ್ಯ ಸಿಗೋದಿಲ್ಲ ನಮ್ಮ ಆರೋಗ್ಯವನ್ನು ಸರಿಯಾಗಿ ಅಂದರೆ ಕ್ರಮಬದ್ಧವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದರೆ ನಾವು ಯೋಗವನ್ನು ಮಾಡ್ಬೇಕಾಗುತ್ತೆ ಯೋಗ ಮಾಡೋದಕ್ಕೆ ಸರಳವಾಗಿ ಯೋಗ ಮಾಡ್ಬೋದಾ ಇಲ್ಲ ಯಾಕಂತ ಹೇಳಿದರೆ ಯೋಗ ಮಾಡೋದಕ್ಕೆ ತನ್ನದೇ ಆದಂತಹ ವಿಧಾನಗಳನ್ನು ಅನುಭವಿಸ್ಬೆ ಅನುಸರಿಸ್ಬೇಕಾಗುತ್ತೆ ಈವಾಗ ಎದ್ದ ತಕ್ಷಣ ಮಾಡಬೇಕು ಅದನ್ನು ಬೆಳಗ್ಗೆ ಐದು ಗಂಟೆಯಲ್ಲೇ ಐದು ಗಂಟೆ ಅಥವಾ ಆರು ಗಂಟೆ ಒಳಗಡೆ ಮಾಡಬೇಕು ಸಾಯಂಕಾಲ ಮಾಡ್ತೀನಿ ಅಂತ ಹೇಳಿದರೆ ಏಳು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಮಾಡಬೇಕು ಹೀಗೆ ಯೋಗವನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯ ಉಪಹಾರವನ್ನು ಸೇವನೆ ಮಾಡಬಾರ್ದು ಅದು ನೀರನ್ನು ಸೇವಿಸಬಾರ್ದು ಮತ್ತೆ ಯೋಗವನ್ನು ಮಾಡಬೇಕಾದ್ರೆ ಉಸಿರಾಟ ಪ್ರಕ್ರಿಯೆಯಿಂದ ಸಮೇತವಾಗಿ ಈ ಯೋಗವನ್ನು ಮಾಡ್ಬೇಕಾಗಿರುತ್ತೆ ಯೋಗ ಮಾಡುವುದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದ್ದರೂ ಗಳಿರುವುದರಿಂದ ನಾವು ಯೋಗವನ್ನು ಮಾಡುವ ಒಂದು ಕೆಲಸವನ್ನು ಮಾಡಬೇಕು ಇಂದಿನಿಂದ ಸತನ ಸತತವಾಗಿ ಯೋಗವನ್ನು ಮಾಡುವ ಒಂದು ಜಾಗೃತಿಯನ್ನು ಮೂಡಿಸ್ಕೊಳ್ಬೇಕು ದೇಹದಲ್ಲಿಯ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ನಾವು ಯೋಗಾನ ಮಾಡ್ತೀವಿ ಹೀಗೆ ಯೋಗ ಮಾಡೋದರಿಂದ ನಮ್ಮ ದೇಹದಲ್ಲಿನ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ಮುನ್ಸೂಚನೆಗೋಸ್ಕರ ಅಂದರೆ ನಮ್ಮ ದೇಹದ ಬಲಿಷ್ಠತೆ ಹಾಗೂ ಮನಸ್ಸಿನ ದೃಢತೆಗಾಗಿ ನಾವು ಯೋಗವನ್ನು ಮಾಡಬೇಕಾಗುತ್ತದೆ ಯೋಗವು ಪತಂಜಲಿ ಈಗ ಕಂಡುಹಿಡಿದಂತಹ ಒಂದು ಸಾಧನ ಆಗಿದೆ ಈ ಪತಂಜಲಿಯವರು ಯೋಗವನ್ನು ಕಂಡುಹಿಡಿತಾರೆ ಈ ಪತ್ ಯೋಗದ ಪಿತಾಮಹ ಯಾರು ಅಂತ ಹೇಳಿದರೆ ಪತಂಜಲಿಯವರು ಈ ಪತಂಜಲಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ ದೇಹದ ದೃಢತೆಯನ್ನು ಕಾಪಾಡೋದಕ್ಕೋಸ್ಕರ ಯಾವುದು ನಮಗೆ ಸೂಕ್ತವಾಗಿ ಬೇಕು ಎಂಬುದನ್ನು ಕಂಡು ಹಿಡಿತಾರೆ ಈ ಯೋಗ ಎಂಬುದು ಹಲವಾರು ದೇಶಗಳ ಅಂದರೆ ಒಂದೇ ದೇಶಕ್ಕೆ ಸೀಮಿತವಾದಂಥದ್ದಲ್ಲ ಎಲ್ಲರೂ ಎಲ್ಲ ವಯಸ್ಸಿನವರೂ ಮಾಡಬಹುದಾದಂತಹ ಒಂದು ಕ್ರಿಯೆಯಾಗಿದೆ ಈ ಯೋಗ ಮಾಡೋದರಿಂದ ಪ್ರತಿಯೊಬ್ಬರ ಆರೋಗ್ಯ ಹೆಚ್ಚುತ್ತದೆ ಅದಕ್ಕಾಗಿ ಎಲ್ಲರೂ ಈವತ್ತಿಂದ ಯೋಗ ಮಾಡಿ ಯೋಗ ಮಾಡೋದರಿಂದ ಇಷ್ಟು ಪ್ರಯೋಜನಗಳು ಕಂಡುಬರುತ್ತವೆ ಎಂದು ತಿಳಿದಿದ್ದರೂ ಸಹ ನಮ್ಮ ಈ ಜನಗಳು ಯೋಗವನ್ನ ಮಾಡಲು ಹಿಂಜರಿಯುತ್ತಾರೆ ಏಕೆಂದರೆ ಅವರಿಗೆ ಯೋಗದಲ್ಲಿ ಆಸಕ್ತಿ ಇರುವುದಿಲ್ಲ ಹಾಗೂ ಯೋಗ ಮಾಡಲು ಒಂದು ಅಸಡ್ಡೆಯನ್ನ ತೋರುತ್ತಾರೆ ಆದರೆ ಯೋಗ ಮಾಡುವುದರಿಂದ ನಮಗೆ ಪ್ರಯೋಜನಗಳು ಅತಿಕ ಅಧಿಕವಾಗಿರುತ್ತವೆ ನಾವು ಯಾವುದೇ ರೀತಿಯಾದಂತಹ ಅನಾರೋಗ್ಯಕ್ಕೆ ಅಥವಾ ಸಾವಿಗೆ ತುತ್ತಾಗುವಂತಹ ಪರಿಸ್ಥಿತಿ ಕಡಿಮೆ ಇರುತ್ತದೆ ಯೋಗ ಮಾಡೋದರಿಂದ ನಮ್ಮ ಮನಸ್ಸಿನ ದೃಢತೆ ಹೆಚ್ಚಾಗುತ್ತದೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಯೋಗ ಮಾಡೋಣ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಯೋಗ ಮಾಡೋದರಿಂದ ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ ಮತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳುತ್ತಾರೆ ನಾವು ಯಾವಾಗಲೂ ಯೋಗ ಮಾಡಬೇಕು ಚೆನ್ನಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ನೋಡೋದಾದರೂ ಕೂಡ ಈವಾಗ ನಮಗೆ ಏನಂತ ಹೇಳ್ತಾರೆ ಅಂದರೆ ಯೋಗ ಮಾಡಬೇಕು ನೀವು ಓಡಾಡಬೇಕು ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ ವಾಕಿಂಗ್ ಕೂಡ ಒಂದು ಯೋಗ ಅಂತಲೇ ನಾವು ಯೋಗದ ಪ್ರಕಾರ ಅಂತಲೇ ಅಂದ್ಕೊಳ್ಬೋದು ಯಾಕಂತ ಹೇಳಿದರೆ ಯ್ ಮೂಳೆಗಳು ತಮ್ಮ ಬಲಿಷ್ಠತೆಯಿಂದ ಕೂಡಿರುತ್ತೆ ಅದಕ್ಕೋಸ್ಕರ ನಾವು ಯೋಗ ಮಾಡ್ತೀವಿ ಯೋಗ ಮಾಡೋದರಿಂದ ನಮಗೆ ಅತೀ ಹೆಚ್ಚು ಉಪಯೋಗಗಳು ಕಂಡುಬರುತ್ತವೆ ಇಲ್ಲಿ ಯಾವುದೇ ರೀತಿಯಾದಂತಹ ಅನಾನುಕೂಲಗಳನ್ನು ನಾವು ನೋಡೋದಿಲ್ಲ ಮತ್ತು ಯೋಗ ಮಾಡೋದರಿಂದ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು ಯೋಗದಲ್ಲಿ ಹಲವಾರು ಅಂದರೆ ನಾವು ಯಾವಾಗಲೂ ಚೆನ್ನಾಗಿ ಕಾಣಿಸಬೇಕು ಅಂತ ಹೇಳೋರು ಕೂಡ ಯೋಗ ಮಾಡುತ್ತಾರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋರು ಕೂಡ ಯೋಗ ಮಾಡುತ್ತಾರೆ ಅಯ್ಯೋ ವಯಸ್ಸಾದ್ರೆ ನಾವು ಹೆಂಗಪ್ಪಾ ಹೋಗೋದು ನಮ್ಮ ಜೀವನ ಹೇಗಿರುತ್ತಪ್ಪ ನಮ್ಗೆ ನಡೆಯೋಕ್ಕಾಗೋಲ್ಲ ಓಡೋಕ್ಕಾಗೋಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡಾಗಬೇಕು ಸೊ ಅದಕ್ಕೋಸ್ಕರ ಯೋಗ ಮಾಡ್ತಾರೆ ಇದೆಲ್ಲವನ್ನೂ ತಡೆಯೋದಕ್ಕೆ ನಾವು ಯೋಗವನ್ನು ಮಾಡ್ತೀವಿ ಅದಾದ್ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಯೋಗವನ್ನು ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಸೀಮಿತವಾದ ಸಮಯವಾಗಲಿ ಅಥವಾ ಸೀಮಿತವಾದ ಎಲ್ಲಿಯೂ ಕೂಡ ಇದಕ್ಕೆ ವಿರುದ್ಧವಾದ ಕಾನೂನುಗಳನ್ನು ನಾವು ನೋಡೋದಿಲ್ಲ ಇದು ಯಾರು ಬೇಕಾದ್ರೂ ಮಾಡ್ಬೌದು ಎಲ್ಲಿ ಬೇಕಾದ್ರೂ ಮಾಡಬಹುದು ಒಂದು ಯೋಗ ಮ್ಯಾಟ್ ಅಥವಾ ಒಂದು ಬೆಡ್ಶೀಟನ್ನು ಹಾಸಿ ಅದರ ಮೇಲೆ ಕುಳಿತು ನಾವು ಯೋಗವನ್ನು ಮಾಡಬಹುದು ಯೋಗದ ಪ್ರಾಥಮಿಕ ಹಂತ ಸೂರ್ಯ ನಮಸ್ಕಾರವಾಗಿರುತ್ತದೆ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ನಮಗೆ ಕೈಗಳಲ್ಲಿರುವಂತಹ ಸ್ನಾಯುಗಳು ಬಲಿಷ್ಠವಾಗುತ್ತವೆ ಹೀಗೆ ಯಾವಾಗಲೂ ಕೂಡ ನಮ್ಮ ನಾವು ಯೋಗವನ್ನು ಮಾಡುತ್ತಾಯಿದ್ದರೆ ನಮ್ಮ ದೇಹದಲ್ಲಿನ ಅನಾರೋಗ್ಯವನ್ನು ನಾವು ನಿವಾರಿಸಬಹುದು ಹೆಚ್ಚು ಆಯಸ್ಸನ್ನು ಹೊಂದಿ ನಾವು ಬದುಕ್ಬೌದು ಮತ್ತು ಎಷ್ಟೇ ಹಣ ಮಾಡಿದ್ರೂ ಕೂಡ ನಮಗೆ ಆರೋಗ್ಯ ಇಲ್ಲ ಅಂತ ಹೇಳಿದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಆದರೆ ಆರೋಗ್ಯ ಇದ್ದರೆ ನಾವು ಎಷ್ಟು ಬೇಕಾದ್ರೂ ಆಸ್ತಿಯನ್ನು ಸಂಪಾದನೆ ಮಾಡ್ಬೋದಾಗಿರುತ್ತೆ ಇದನ್ನು ತಿಳಿದಂತಹ ಎಲ್ಲ ಜನ್ರೂ ಕೂಡ ಆ ಯೋಗ ಯೋಗವನ್ನು ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಮತ್ತು ಎಲ್ಲರೂ ಕೇಳ್ತಾರೆ ಯಾಕೆ ಯೋಗ ಮಾಡಬೇಕು ಯಾಕೆ ಯೋಗ ಮಾಡಬೇಕು ಅಂತ ಯಾಕೆ ಯೋಗ ಮಾಡಬೇಕು ಅಂತ ಹೇಳಿದರೆ ನಾವು ಜೀವನದಲ್ಲಿ ಖುಷಿಯಾಗಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಅನುಭವಿಸೋದಕ್ಕೆ ಮತ್ತು ಧ್ಯಾನವನ್ನು ಮಾಡುತ್ತೀವಿ ಯೋಗದಲ್ಲಿ ಧ್ಯಾನವೂ ಕೂಡ ಒಂದು ಪ್ರಕಾರವಾಗಿದೆ ಈ ಧ್ಯಾನ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮನಸಿನಲ್ಲಿರುವಂತಹ ಭಯಗಳು ನಿವಾರಣೆಯಾಗುತ್ತೆ ನಮ್ಮ ಮನಸ್ಸು ಯಾವಾಗಲೂ ಆ್ಯಕ್ಟಿವಾಗಿರುತ್ತೆ ಅಂತ ಹೇಳಿದರೆ ಚುರುಕಾಗಿರುತ್ತೆ ನಾವು ಯಾವುದೇ ಕೆಲಸ ಕೊಟ್ರೂ ಯೋಗ ಮಾಡಿಬಂದಿರ್ತೀವಿ ಮನೆಗೆ ಬಂದ ತಕ್ಷಣ ಏನಾದ್ರೂ ಕೆಲಸ ಹೇಳಿದರೆ ನಮ್ಮ ಮೈಂಡು ರಿಲೀಫಾಗಿರುತ್ತೆ ಫ್ರೆಶ್ ಇರುತ್ತೆ ನಾವು ಏನೇ ಕೆಲಸ ಕೊಟ್ರೂ ಬೇಗ ಮಾಡ್ತೀವಿ ಅಂದರೆ ಚುರುಕಾಗಿರ್ತೀವಿ ನಾವು ಯಾವಾಗಲೂ ಆ್ಯಕ್ಟಿವಿಂದ ಕೂಡಿರ್ತೀವಿ ಯಾವುದೇ ಕೆಲಸ ಹೇಳಿದ್ರೂ ನಮಗೆ ಬೇಗ ಕೋಪ ಬರೋಲ್ಲ ಕೋಪ ಕಂಟ್ರೋಲ್ ಮಾಡುತ್ತೆ ನಿದ್ದೆ ಕಂಟ್ರೋಲ್ ಮಾಡುತ್ತೆ ಆರೋಗ್ಯವಾಗಿರೋದಕ್ಕೆ ಯೋಗ ಒಂದು ಅತ್ಯದ್ಭುತವಾದ ಹಂತವಾಗಿದೆ ಯೋಗವನ್ನು ಕಂಡುಹಿಡಿದಂತಹ ಪತಂಜಲಿಯವರಿಗೆ ನನ್ನ ನಮಸ್ಕಾರಗಳು